ಹಲೋ ಆಂ ನೀವು ನೀವು ಹೂವು ಕಡೆಯಿಂದ ಮಾತಾಡ್ತಿರೋದಾ ಅದು ನಮ್ಮನೆಯಲ್ಲಿ ನಮ್ಮ ಅಣ್ಣದು ರಿಸೆಪ್ಶನ್ ಇತ್ತು ಅದಕ್ಕೆ ಡೆಕೋರೇಷನ್ಗೆ ಹೂವುಗಳ್ ಬೇಕಿತ್ತು ಹಾಂ ನಿಮ್ಮ ಹತ್ತಿರ ಹಾಂ ಶಾವಂತಿ ಡೆಕೋರೇಷನ್ಗೆ ಬೇಕಾಗಿರೋದು ಹಾಂ ಎಷ್ಟಿರುತ್ತೆ ರೇಟ್ ಹಾಂ ಮತ್ತೆ ಹಾಂ ತುಂಬ ಬೇಕು ಹಾಂ ನಿಮ್ಮ ಹತ್ರ ಯಾವ ಯಾವ ಥರ ಇದೆ ಹೇಳಿ ಹಾಂ ನಮಗೆ ಆ ಥರ ಅಲ್ಲ ಅಂದರೆ ಡೆಕೋರೇಷನ್ಗೆ ಬೇಕಿರುತ್ತಲ್ವಾ ಹಾಂ ಆ ಥರ ಟೈಪ್ ಬೇಕಿತ್ತು ಆಂ ಎಷ್ಟು ಬೇಕು ಅಂದರೆ ಒಂದು ಎರಡು ಕೆ ಜಿ ಹಾಂ ಡೆಕೋರೇಷನ್ಗೆ ಅಷ್ಟೇ ನಾಳೆನೇ ಬೇಕಿತ್ತು

ಹಾಂ ಮತ್ತೆ ಅದು ಮಲ್ಲಿಗೆ ಕನಕಾಂಬರ ಅದರದ್ದು ರೇಟ್ ಎಷ್ಟು ಅಂತ ಆಂ ಆಂ ಇರಲಿ ಪ್ಲಸ್ ಶಾಮಂತಿ ಇರಲಿ ಹಾಂ ಅದೊಂದು ಐದು ಕೆ ಜಿ ಆಂ ಅಷ್ಟೇ ಹಾಂ ಥ್ಯಾಂಕ್ ಯು ಮೇಡಮ್ ಆಂ ನಾಳೆ ಬೇಕು ಹಾಂ ಸರಿ ಸರಿ